ನಮ್ಮ ನೆಚ್ಚಿನ ಪುಸ್ತಕಗಳು ಪುಸ್ತಕಗಳು ಅಂತಂದರೆ ನಮಗೆ ಕಥೆ ಥರದ ಪುಸ್ತಕಗಳು ಭಾಳ ಇಷ್ಟ ಆಗ್ತವೆ ಅದರಲ್ಲಿ ನನ್ನ ನಾವು ಓದೋದ್ರ ಬಗ್ಗೆ ಅಂತಂದರೆ ನಮಗೆ ಇಸ್ಟ್ರಿ ಅಂದರೆ ಭಾಳ ಇಷ್ಟ ಅದು ಬಂದ್ಬಿಟ್ಟು ಸಿನಿಮಾ ಅಂತಂದರೆ ಸಿನ್ಮಾದ ವಿಷ್ಣುವರ್ಧನ್ ಸಿನ್ಮಗಳು ಆ ಥರದ್ದು ಸಿನ್ಮಾಗಳು ಜಾಸ್ತಿ ನೋಡ್ತೀವಿ ಅದು ಟಿ ವಿ ಶೋ ಅಂತಂದರೆ ನಾವು ಸರಿಗಮಪ ಜಾಸ್ತ್ಯಾಗಿ ನೋಡ್ತೀವಿ ನಾವು ನಾವು ಕೂಡ ಸರಿಗಮಪ ಸರಿಗ ಸರಿಗಮ ಸಂಗೀತ ಕೂಡ ಕಲ್ತಿದ್ದೀವಿ ಅದೇ ಥರ ನಮಗೆ ಸರಿಗಮಪ ಇದಾಗಿರ್ಬೋದು ಮತ್ತು ಡ್ರಾಮ ಜೂನಿಯರ್ಸ್ ಆಗಿರ್ಬೋದು ಒಂದು ಮಕ್ಕಳಲ್ಲಿ ಎಂಥ ಟ್ಯಾಲೆಂಟ್ ಇರುತ್ತೆ ಅದು ಟ್ಯಾಲೆಂಟನ್ನು ನಾವು ವೇದಿಕೆ ಮೇಲೆ ಅದು ತಂದಾಗ ಮಾತ್ರ ಅದನ್ನು ಗುರ್ತಿಸಕ್ಕೆ ಸಾಧ್ಯ ಮಕ್ಕಳಲ್ಲಿ ನಿಜವಾಗ್ಲೂ ಮಕ್ಕಳನ್ನು ನೋಡಿದರೆ ಎಷ್ಟೆಷ್ಟು ಮಕ್ಕಳು ಎಷ್ಟೆಷ್ಟು ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರೆ ಮೂಕಾಭಿನಯ ಆಗಿರ್ಬೋದು ಮಾತಾಡೋದಾಗಿರ್ಬೋದು ಪ್ರತ್ಯೊಂದು ಆಗಿರ್ಬೋದು ಅಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಮೂಡಿಬರ್ತಾಯಿದೆ ಟಿ ವಿ ಶೋ ಯಾವ್ದು ಅಂತಂದರೆ ಡ್ರಾಮ ಜೂನಿಯರ್ ಆಗಿರ್ಬೋದು ಸರಿಗಮಪ ಆಗಿರ್ಬೋದು ಅನೇಕ ರೀತಿ ನಾವು ಜಾಸ್ತಿ ನೋಡೋದು ಅಂತಂದರೆ ಸರಿಗಮಪ ಮತ್ತು ಡ್ರಾಮ ಜೂನಿಯರ್ ಎರಡೂ ಎರಡೇ ನಾವು ತುಂಬ ನೋಡೋದು ಅಂತಂದರೆ ಅದ್ರಲ್ಲಿ ನಮ್ಗೆ ಇಷ್ಟ ಆಗಿರೋದಂತಂದ್ರೆ ಸರಿಗಮಪ ಡ್ರಾಮ ಜೂನಿಯರ ಮಕ್ಳ ಜೊತೆಗೆ ಕುತ್ಕೊಂಡು ಯಾವಾಗಲಾದ್ರು ಹುಡುಗರು ಸ್ಕೂಲಿಗೆ ಇರಲಾರ್ದಾಗ ಸಂಡೇ ಆಗಿರ್ಬೋದು ಆವಾಗ ಸ್ವಲ್ಪ ಸ್ವಲ್ಪ ನೋಡ್ತಾಯಿರ್ತೀವಿ ಅಷ್ಟೇ ನಮ್ಮ ನೆಚ್ಚಿನ ಪುಸ್ತಕ ಅಂತಂದರೆ ನಾವು ಪುಸ್ತಕ ಅಂದರೆ ಈ ಶಿಕ್ಷಣ ಅನ್ನೋದು ಹೇಗಿರ್ತತಂದ್ರೆ ಗರ್ಭದಿಂದ ಗೋರಿವರ್ಗು ಇದು ಶಿಕ್ಷಣ ನಡೀತಾನೇ ಇರುತ್ತೆ ನಾವು ಕಲ್ಯೋದು ತುಂಬ ಇದೆ ಎಷ್ಟು ಕಲ್ತ್ರು ಸಾಕಾಗೋಂಗಿಲ್ಲ ಎಷ್ಟು ನಾವು ಏನೂ ಕಲಿತಿಲ್ಲ ಇದುವರೆಗೂ ಹೇಳ್ಬೇಕಂದ್ರೆ ಅಷ್ಟೂ ಕಲಿತೇ ಕಲಿಯಬೇಕು ಇನ್ನೂ ಅಷ್ಟು ಪುಸ್ತಕಗಳಿದ್ದಾವೆ ಕುವೆಂಪು ಅವ್ರು ಬರ್ದಿತ್ತು ದ ರಾ ಬೇಂದ್ರೆಯವರು ಪ್ರತಿಯೊಂದು ನಮ್ಮ ಕವಿಗಳು ಸಾಹಿತಿಗಳು ನಮ್ಮ ಕನ್ನಡ ನಮ್ಮ ಕನ್ನಡಕ್ಕೆ ಅತ್ಯಂತ ಅನೇಕ ರೀತಿಯ ಪುಸ್ತಕಗಳನ್ನು ಅನೇಕ ರೀತಿಯ ಕೊಡುಗೆಗಳನ್ನು ನಮ್ಮ ಕನ್ನಡಕ್ಕೆ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕುವೆಂಪುರವ್ರು ದ ರಾ ಬೇಂದ್ರೆಯವರು ಮೂಕಜ್ಜಿಯ ಕನಸುಗಳು ರಾಮಾಯಣ ದರ್ಶನಮ್ ಭಗವದ್ಗೀತೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಭಗವದ್ಗೀತೆ ಏನು ಅನ್ನೋದನ್ನ ಮನವರಿಕೆ ಮಾಡಿಸ್ಬೇಕು ರಾಮಾಯಣದಲ್ಲಿ ಯಾವ ಥರ ಏನು ಯಾವ್ಯಾವ ಪಾತ್ರಗಳು ಬರ್ತವೆ ಅದರಲ್ಲಿ ಯಾವ್ಯಾವ ಪಾತ್ರಗಳು ಯಾವ ಥರ ಇರ್ತವೆ ಅದಕ್ಕೆ ತಕ್ಕಂತೆ ಸಂದರ್ಭ ಅದರಲ್ಲಿ ಎದ್ರಿರ್ಸ್ತಕ್ಕಂಥ ರೀತಿ ಅವೆಲ್ಲ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು ನಿಜಕ್ಕೂ ಆದರೆ ಅವನ್ನೆಲ್ಲ ಹೇಳ್ಕೊಡೋಕ್ಕೆ ಈಗ ನಮ್ಗೆ ಮಕ್ಳು ನಮಗಲ್ಲ ಮಕ್ಕಳಿಗೇ ಟೈಮಿಲ್ಲ ಏಕಂದ್ರೆ ಅವರು ಸ್ಕೂಲಿಗೆ ಹೋಗ್ ಬಂದು ಹೋಗಿ ಬಂದು ಮಾಡೋದ್ರಿಂದ ಅವರಿಗೆ ಅವ್ರ ಹೋಮರ್ಕ್ ಮಾಡ್ಕೊಳಕ್ಕೇ ಟೈಮಿರೋಲ್ಲ ಹಾಗಾಗಿ ಪುಸ್ತಕಗಳ ಬಗ್ಗೆ ಹೇಳಬೇಕಂತಂದ್ರೆ ಅನೇಕ ರೀತಿಯ ಪುಸ್ತಕಗಳು ನಮ್ಮ ಕನ್ನಡ ಕನ್ನಡದಲ್ಲಾಗಿರ್ಬೋದು ಹಿಂದಿಯಲ್ಲಾಗಿರ್ಬೋದು ಇಂಗ್ಲೀಷ್ನಲ್ಲಾಗಿರ್ಬೋದು ಅನೇಕ ರೀತಿಯ ಪುಸ್ತಕಗಳು ಅಥವಾ ಬರೆದಿರ್ತಕ್ಕಂಥ ಕವಿಗಳು ಸಾಹಿತಿಗಳು ಅನೇಕ ರೀತಿ ನಮ್ಮ ದೇಶಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಮ ಫೇವ್ರೆಟ್ ಸಬ್ಜೆಕ್ಟ ಅಂತಂದರೆ ಇಸ್ಟ್ರಿ ನಾನು ಆಗಲೇ ಹೇಳಿದಂಗೆ ಅನೇಕ ರೀತಿಯ ರಾಜರು ರಾಜಮನ್ತನ್ಗಳ ಬಗ್ಗೆ ಅವನ್ನು ತಿಳ್ಕೋಬೇಕು ಹೆಂಗಿತ್ತು ಆವಾಗಿನ ಕಾಲದಲ್ಲಿ ಯಾವ ಥರ ಇದ್ದರು ರಾಜರು ಅದೆಲ್ಲ ತಿಳ್ಕೋಬೇಕ್ ಅಂದರೆ ನನ್ಗೆ ತುಂಬ ಇಷ್ಟ ಅದೇ ರೀತಿಯಾಗಿ ಸಿನ್ಮಗಳಾಗಿರ್ಬೋದು ಅಥವಾ ಟಿ ವಿ ಶೋ ಆಗಿ ಆಗಿರ್ಬೋದು ಹಾಗೆ ಅದರಲ್ಲಿ ನಮಗೆ ಇಷ್ಟ ಆಗಿದ್ದ ಅಂತಂದರೆ ಇಷ್ಟ ಆಗಿದ್ದ ಸಿನಿಮಾ ಅಂತಂದರೆ ರಾಜ್ಕುಮಾರ್ ಅವರ ಸಿನಿಮಾ ಸಾಕ್ಷಾತ್ಕಾರ ಸಿನ್ಮ ಬಹಳ ಚೆನ್ನಾಗಿದೆ ಅದರಲ್ಲಿ ಸಾಕ್ಷಾತ್ಕಾರ ಸಿನಿಮಾ ಹಾಗಾಗಿ ಆ ಥರದ್ದು ಸಿನಿಮಾಗಳು ರಾಜ್ಕುಮಾರ್ ಅವ್ರು ಆಗಿರ್ಬೋದು ವಿಷ್ಣುವರ್ಧನ್ ಅಂಬರೀಷ್ ಈ ಥರದ ಸಿನಿಮಾಗಳು ಮೊದಲೆಲ್ಲ ಭಾಳ ತುಂಬ ಚೆನ್ನಾಗಿ ಸಿನ್ಮಗಳು ಮೂಡಿ ಬರ್ತಾಯಿದ್ದವು ಈಗ್ಲೂ ಕೂಡ ಬರ್ತಾಯಿದೆ ಬಟ್ ಮೊದ್ಲಾಗಿನಷ್ಟು ಸಿನ್ಮಾದಲ್ಲಿ ಇರತಕ್ಕಂಥ ಒಂದು ಸಾಹಿತ್ಯ ಆಗಿರ್ಬೋದು ಒಂದು ಆ ಒಂದು ಸಿನಿಮಾದ ಒಂದು ಸಾರಾಂಶ ಏನು ಇರ್ತದಲ್ಲ ಅದು ತುಂಬ ಚೆನ್ನಾಗಿ ಮೂಡಿಬರ್ತಿತ್ತು ಅವಾಗ ಬಟ್ ಇಲ್ಲಿ ಈಗ ಇದ್ದಾವೆ ಬಟ್ ಭಾಳ ಅಷ್ಟು ಚೆನ್ನಾಗಿ ಮೂಡಿ ಬರ್ತಾಯಿಲ್ಲ ಈಗ ಸಿನ್ಮಗಳು ಹೇಳಬೇಕಂದ್ರೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ರೀತಿಯ ನಟರಿದ್ದಾರೆ ಎಷ್ಟೋ ಜನಾನ ನಾವು ಆಲ್ರೆಡಿ ಕಳ್ಕೊಂಬಿಟ್ಟಿದೀವಿ ಆದರೂ ಇನ್ನೂ ಬಹಳ ಜನ ಅನೇಕ ರೀತಿಯ ನಟರಿದಾರೆ ಅವರೆಲ್ಲರೂ ಇನ್ನೂ ಚೆನ್ನಾಗಿ ಒಳ್ಳೆಯ ಒಳ್ಳೆಯ ನಿರ್ದೇಶಕರು ನಿರ್ಮಾಪಕರು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆಯ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿನ್ಮಗಳನ್ನು ಕೊಡಬೇಕು ಮಾಡಬೇಕು ಅನ್ನೋದು ನಮ್ಮ ಆಸೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಈಗ ಟಿ ವಿ ಮೊಬೈಲು ಅತಿಯಾಗಿ ಬಳಸ್ತಾಯಿದ್ದಾರೆ ಆ ಟಿ ವಿ ಮೊಬೈಲ್ ಎಲ್ಲವನ್ನೂ ಬಿಟ್ಟು ಅವರು ಪುಸ್ತಕಗಳನ್ನು ಅತಿ ಹೆಚ್ಚಾಗಿ ಓದಬೇಕು ನಮ್ಮ ಕವಿಗಳು ಯಾರು ನಾವು ನಮ್ಮ ಕನ್ನಡ ಸಂಸ್ಕೃತಿ ಹೆಂಗ ಬೆಳೆದು ಬಂತು ನಾವು ಯಾವ ಥರ ನಾವು ಕನ್ನಡವನ್ನ ಅಳವಡ್ಸ್ಕೋಬೇಕು ಆ ಕನ್ನಡದಲ್ಲಿ ಅನೇಕ ರೀತಿ ಈಗ ವ್ಯಾಕರ್ಣದಲ್ಲಿಯೇ ನಾವು ಒಂದು ಏನಾದ್ರೂ ಕೇಳೋಕ್ಕೋದ್ರೆ ಮಕ್ಕಳಿಗೆ ಹೇಳಕ್ ಬರುವುದಿಲ್ಲ ಕನ್ನಡಾನ ಸರೀಗೆ ಓದಕ್ಕೆ ಬರದಿಲ್ಲ ಹಾಗಾಗಿ ನಾವು ಆ ಪುಸ್ತಕಗಳು ಅತಿ ಹೆಚ್ಚಾಗಿ ಮಕ್ಕಳು ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳ ಬಗ್ಗೆ ತಿಳ್ಕೋಬೇಕು ಅನೇಕ ರೀತಿಯ ಕಥೆಗಳು ಕಾದಂಬರಿಗಳು ಇದ್ದಾವೆ ಅವನ್ನೆಲ್ಲವನ್ನೂ ಮಕ್ಕಳು ಅಳ್ವಡ್ಸ್ಕೊಂಡ್ಬಿಡ್ಬೇಕು ಅಥವಾ ಪಠ್ಯ ಪುಸ್ತಕದ ಜೊತೆಗೆ ಅನೇಕ ರೀತಿಯ ಪಠ್ಯ ಪುಸ್ತಕದಲ್ಲಿ ಅಳವಡ್ಸ್ಕೋಬೇಕು ಈಗ ನೋಡಿರಿ ನಾನು ಅಂದ್ರೆ ನಮ್ಮ ನೆಚ್ಚಿನ ಪುಸ್ತಕ ಹಿಸ್ಟ್ರಿ ಒಳಗಡೆ ಇಸ್ಟ್ರಿ ಅಂತ ಅಂದರೆ ಅಲ್ಲಿ ರಾಜರು ಯಾವ ಥರ ಯುದ್ಧಗಳನ್ನು ಮಾಡ್ತಿದ್ದರು ಯಾವ ಥರ ಸಂದರ್ಭಗಳನ್ನು ಎದ್ರಿಸ್ತಾಯಿದ್ರು ಯಾವ ಥರ ಅವ್ರು ಎದುರಾಳಿಗಳು ಬಂದಾಗ ನಮ್ಮ ದೇಶಾನ ನಮ್ಮ ವಿಶ್ವನ್ನ ನಮ್ಮ ರಾಷ್ಟ್ರನ್ನ ಯಾವ ಥರ ನಮಗೆ ಕಾಪಾಡಿಕೊಂಡ್ರು ಯಾವ ಥರ ಅವರು ಅವರಲ್ಲಿ ಒಂದು ಶಕ್ತಿ ಬಲ ಯಾವ ಥರ ಇದಾಗ್ತಿತ್ತು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಇಸ್ಟ್ರಿ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ವಿ ವಿಜ್ಞಾನ ಆಗಿರ್ಬೋದು ಅನೇಕ ರೀತಿಯ ಪುಸ್ತಕಗಳನ್ನು ಅವರು ಓದ್ತಾ ಹೋಗ್ಬೇಕು ಅಂದರೆ ಅವರಿಗೆ ಒಂದು ನಾವು ಯಾವ ಥರ ಜೀವ್ನಾನ ರೂಪಿಸ್ಕೋಬೇಕು ನಾವು ಯಾವ ಥರ ಮುಂದೆ ಕಷ್ಟಗಳು ಬಂದಾಗ ಎದ್ರಿಸ್ಕೊ ಎದ್ರಿಸ್ಬೇಕು ಅನ್ನೋ ಒಂದು ಮನೋಬಲ ಅನ್ನೋ ಒಂದು ಸಾಮರ್ಥ್ಯ ಅವರಲ್ಲಿ ಬೆಳೆಯುತೈತೆ ಹಾಗಾಗಿ ನನಗೆ ಇಸ್ಟ್ರಿ ತುಂಬ ಇಷ್ಟ ಆಗುತ್ತೆ ನನ್ಗೆ ಯಾವುದೂ ಮ್ಯಾತ್ಸು ಸೈನ್ಸು ಸೊ ಯಾವುದೂ ನನ್ಗೆ ಇಷ್ಟ ಆಗೋಲ್ಲ ನನಗೆ ಫೇವ್ರೇಟ್ ಸಬ್ಜೆಕ್ಟು ಅಂತಂದರೆ ಹಿಸ್ಟ್ರಿ ತುಂಬ ಇಷ್ಟ ನನಗೆ ಭಾಳ ಇಷ್ಟ ಆಗುತ್ತೆ ಹಿಸ್ಟ್ರಿ ಸಬ್ಜೆಕ್ಟು ಹಾಗಾಗಿ ನಾನು ಇಸ್ಟ್ರಿ ನಮ್ಮ ನೆಚ್ಚಿನ ಪುಸ್ತಕ ಅಂತಂದರೆ ನಾನು ಇಸ್ಟ್ರಿ ಇತಿಹಾಸ ಪುಸ್ತಕವನ್ನು ನಾನು ತುಂಬ ಹೆಚ್ಚಾಗಿ ಓದ್ತೀನಿ ಹಾಗಾಗಿ ನನ್ನ ಪಿ ಯು ಸಿಯಲ್ಲಿ ನನಗೆ ಇಸ್ಟ್ರಿಯಲ್ಲಿ ನಾನೇ ಫಸ್ಟು ಕ್ಲಾಸಿಗೇ ಫಸ್ಟು ನನ್ನದೇ ಇಸ್ಟ್ರಿ ಸಬ್ಜೆಕ್ಟಲ್ಲಿ ಐಯೆಸ್ಟ್ ಮಾರ್ಕ್ಸ ನನ್ನದೇ ಬಂದಿದೆ ಪಿ ಯು ಸಿ ಸೆಕೆಂಡ್ ಇಯರಲ್ಲಿ ಹಾಗಾಗಿ ನನಗೆ ಇಸ್ಟ್ರಿ ಅಂದರೆ ನನಗೆ ತುಂಬ ಇಷ್ಟ